ಪ್ರವಾಸ ಅಂತ ಹೋದಮೇಲೆ ಪ್ರವಾಸದಲ್ಲಿ ಅಲ್ಲಿನ ಪ್ರವಾಸಕ್ಕೆ ನಾವು ಭೇಟಿ ಕೊಟ್ಟಂತಹ ಕೆಲವು ಪ್ರದೇಶಗಳಲ್ಲಿ ಎಷ್ಟು ನಾವೊಂದು ಖುಷಿಯನ್ನು ಪಡಿತೇವೋ ಅದೇ ರೀತಿ ಖುಷಿಯನ್ನು ಕೂಡ ಪಡೆಯುವುದು ಇನ್ನು ನಾವು ಪ್ರವಾಸಿ ತಾಣಗಳಲ್ಲಿರುವ ಮಾರುಕಟ್ಟೆಗಳಲ್ಲಿ ನಾವೊಂದು ವಸ್ತುಗಳನ್ನು ಅದು ಬಟ್ಟೆ ಆಗಿರ್ಬೋದು ಬಳೆ ಆಗಿರ್ಬೋದು ಕಿವಿದು ಆಗಿರ್ಬೋದು ಅಥವಾ ಮನೆಯಲ್ಲಿ ಒಂದು ಶ್ ಏನೊಂದು ಮನೆ ಚಂದ ಕಾಣಲಿಕ್ಕೆ ಇಡುವಂತಹ ಕೆಲವೊಂದು ವಸ್ತುಗಳಾಗಿರ್ಬೋದು ಅಥವಾ ಅಡುಗೆ ಕೋಣೆಯಲ್ಲಿ ಬಳಸುವಂತಹ ಕೆಲವು ವಸ್ತುಗಳು ಹೀಗೆ ಆ ಒಂದು ಪ್ರವಾಸಿ ಪ್ರವಾಸಿ ತಾಣಗಳಲ್ಲಿರುವಂಥ ಕೆಲವೊಂದು ಶಾಪಿಂಗ್ ಮಾರುಕಟ್ಟೆಗಳಲ್ಲಿ ನಾವು ವಸ್ತುಗಳನ್ನು ತೆಗೆದುಕೊಂಡಾಗ ಆಗುವ ಖುಷಿ ಉಂಟಲ್ಲ ಅದು ಒಂದು ಬೇರೆ ರೀತಿಯ ಖುಷಿ ಯಾಕಂದರೆ ಪ್ರತಿಯೊಬ್ರಿಗೆ ಕೂಡ ಅದರಲ್ಲು ಕೂಡ ಹುಡುಗಿಯರಿಗೆ ಅಂತು ಈ ಬಟ್ಟೆ ತಕ್ಕೊಳ್ಳೋದು ಚಪ್ಪಲಿ ತಗೊಳ್ಳೋದು ಕಿವಿಯದ್ದು ತಗೊಳ್ಳೋದು ಇದರಲ್ಲಿ ಎಲ್ಲಾ ಬಹಳ ಆಸಕ್ತಿ ಇರ್ತದೆ ನನಗಂತು ಅದರಲ್ಲು ನನಗು ಇನ್ನು ಕೂಡ ತುಂಬಾ ಇಷ್ಟ ಅಂದರೆ ಶಾಪಿಂಗ್ ಮಾಡೋದಂದರೆ ನನಗೆ ಕಿವಿಯದ್ದು ಬೇರೆಬೇರೆ ರೀತಿಯ ಜುಮ್ಕಾ ಆಗಿರ್ಬೋದು ಈ ರೀತಿ ಕಿವಿಯದು ತಗೊಳ್ಳೋದಂದರೆ ತುಂಬಾ ಇಷ್ಟ ಅಂದರೆ ಸಣ್ಣದ್ರಿಂದ ಕೂಡ ನಾನು ಬಹಳ ಹೊದಲ್ಲೆಲ್ಲ ಕಿವಿಯದೆಲ್ಲ ತಗೊಂಡು ಬರ್ತಿದ್ದೆ ಈಗ ಕೂಡ ಅದೇ ಅಭ್ಯಾಸವನ್ನು ನಾನು ರೂಢಿಸ್ಕೊಂಡಿದ್ದೇನೆ ಕಿವಿ ಎಲ್ಲೇ ಹೋದರೆ ಕೂಡ ಕಿವಿಯದ್ದೊಂದು ತಗೊಳ್ಳೋದೆ ಹಿಂದೆ ಬರುವುದಿಲ್ಲ ಅದೇ ರೀತಿ ಚಪ್ಪಲಿ ಕೂಡ ಅಷ್ಟೇ ಚಪ್ಪಲಿ ಕೂಡ ನನಗೆ ತುಂಬಾ ಇಷ್ಟಾಗ್ತದೆ ಅಲ್ಲಿ ಕೂಡ ನಾವು ಹೋದ ಮಡಿಕೇರಿಯಲ್ಲಿ ಗೋಲ್ಡನ್ ಟೆಪಲ್ ಟೆಂಪಲ್ ಹತ್ತಿರ ಹಾಗೂ ನಾವು ಎರಡನೇ ಸ್ಥಳಕ್ಕೆ ಹೋಗಿದ್ದು ಮೊದಲ ದುಬಾರೆ ಆನೆ ಬಿಡಾರದ ಹತ್ತಿರ ಕೂಡ ತುಂಬ ಅಲ್ಲಿ ಸಹ ಬೇಕಾದಷ್ಟು ಒಂದು ಮ ಶಾಪಿಂಗ್ನ ಮಾರುಕಟ್ಟೆಗಳಿದ್ದು ಹಾಗಾಗಿ ಅಲ್ಲಿ ಅಲ್ಲಿ ಕೂಡ ನೀವು ಶಾಪಿಂಗನ್ನು ಮಾಡಬಹುದು ಅಂದರೆ ಬೆಲೆ ಕೂಡ ಅಷ್ಟು ಅಂದರೆ ಪ್ರವಾಸ ತಾಣ ಆಗಿರೋದ್ರಿಂದ ಬೆಲೆ ಖಂಡಿತ ಜಾಸ್ತಿ ಇರ್ತದೆ ಆದರೆ ಇಲ್ಲಿ ದುಬಾರೆ ಆನೆ ಬಿಡಾರದ ಹತ್ತಿರ ಬೆಲೆ ಕೂಡ ನನಗೊಂದು ಅಷ್ಟೊಂದು ಜಾಸ್ತಿ ಅಂತ ಎಣಿಸಲಿಲ್ಲ ಒಂದು ಒಂದು ಹಂತಕ್ಕೆ ಖಂಡಿತವಾಗಿಯು ಆಗ ಆಗಬಹುದು ಅಂದರೆ ಅಲ್ಲಿನ ವಸ್ತುಗಳಾಗಿರ್ಬೋದು ಅಥವಾ ವಸ್ತುಗಳಿಗೆ ಕೊಡುವಂಥ ಬೆಲೆ ಇದು ಕೂಡ ಅಲ್ಲಿ ವಸ್ತುಗಳಿಗೆ ತಕ್ಕಂತೆ ಬೆಲೆ ಇತ್ತು ಅಂತ ನನ್ನ ಒಂದು ಅನಿಸಿಕೆ ಇದೆ ಮಡಿಕೇರಿ ನಾನು ಹೋದ ಸ್ಥಳಗಳಲ್ಲಿ ಅಂದರೆ ಸ್ಥಳಗಳಲ್ಲಿ ಆನೆ ದುಬಾರೆ ಆನೆ ಬಿಡಾರ ಮತ್ತು ಇದು ಗೋಲ್ಡನ್ ಟೆಂಪಲ್ ಇಲ್ಲಿ ಈ ಎರಡು ಸ್ಥಳಗಳಲ್ಲಿ ಯಾರೇ ಬಂದರು ಕೂಡ ಅಂದರೆ ಪ್ರವಾಸಿ ಪ್ರವಾಸಿಗರು ಬಂದಾಗ ಖಂಡಿತವಾಗೂ ಈ ಎರಡು ಸ್ಥಳಗಳಲ್ಲಿ ಅವರಿಗೆ ಶಾಪಿಂಗ್ ಮಾರುಕಟ್ಟೆಗಳು ಸಿಗ್ತದೆ ಮತ್ತು ಬೇಕಾದಂತಹ ವಸ್ತುಗಳನ್ನ ತೆಗೆದ್ಕೊಳ್ಬೋದು ಅವರಿಗೆ ಬೆ ಬೆಲೆ ಕೂಡ ಅಷ್ಟೇ ಕೈಗೆಟಕುವ ದರದಲ್ಲಿ ಉತ್ತಮ ಬೆ ಉತ್ತಮ ರೀತಿಯ ವಸ್ತುಗಳು ಕೂಡ ಲಭ್ಯವಿದೆ